ಸಂತೋಷ ಅನ್ನೋ ಪದಾನ ಕೇಳಿದರೆ ತುಂಬಾ ಸಂತೋಷ ಆಗುತ್ತೆ ಎಂಥ ನೊಂದ ಮನಸ್ಸುಗಳಿಗೆ ಸಂತೋಷ ಅನ್ನೋದು ತುಂಬಾ ಮುಖ್ಯ ನಾನು ಜೀವನದಲ್ಲಿ ತುಂಬಾ ಒಂದು ಟೈಮಿನಲ್ಲಿ ತುಂಬಾ ನೋವು ಅನ್ಬೋಸಿದ್ದೀನಿ ಕಷ್ಟಪಟ್ಟಿದ್ದೀನಿ ಅದ್ರೂ ಇವಾಗ ನಾನು ತುಂಬಾ ಸಂತೋಷ್ವಾಗಿದೀನಿ ಅಂತ ಹೇಳ್ತೀನಿ ಸಂತೋಷ್ವಾಗಿ ಇದ್ದೀನಿ ಮುಂದೇನೂ ಇರ್ತೀನಿ ಅಂತಾನು ಅನ್ಕೊಂಡಿದೀನಿ ಸಂತೋಷ ಅನ್ನೋದು ನನ್ನ ಬಾಲ್ಯದಿಂದ ನಾನ್ ಹೇಳ್ಬೇಕು ಅಂತಂದರೆ ನನ್ನ ಕ್ಲಾಸ್ಮೆಂಟ್ಸು ನಮ್ಮ ಟೀಚರ್ಸು ಆಮೇಲೆ ನಾನು ಬೆಳೆದು ಬಂದಿದ್ದ ನಮ್ಮ ಹಳ್ಳಿ ನಮ್ಮ ತಂದೆ ತಾಯಿ ಪ್ರೀತಿ ಪ್ರತಿಯೊಂದನ್ನು ನೋಡಿದರೆ ತುಂಬಾ ಸಂತೋಷ ಆಗುತ್ತೆ ನಮ್ಮ ಊರಿಗೆ ಹೋದರೆ ಆಮೇಲೆ ಈವನ್ ನೇಚರನ್ನು ನೋಡಿದರೆ ಆ ನಿಸರ್ಗದ ಮಧ್ಯೆ ನಮ್ಮದು ಉತ್ತರ ಕರ್ನಾಟಕದಲ್ಲಿ ಒಂದು ಹಳ್ಳಿ ನಮ್ಮ ಸುತ್ತಮುತ್ತ ಇರೋಂಥ ಪ್ರಕೃತೀನ ನೋಡಿದ್ರೇನೇ ನಮಗೆ ತುಂಬಾ ಸಂತೋಷ ಅಂಥದ್ರಲ್ಲಿ ಈ ಪದಾನ ಹೇಳಿಕೊಂಡು ಮಾತಾಡಬೇಕು ಅಂದರೆ ತುಂಬಾ ಒಂದು ಕುಷಿ ಇದೆ ಒಂದು ಉತ್ಸಾಹ ಇದೆ ಈ ಪದದ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಮ ಊರಲ್ಲೀ ಸುಮಾರು ಜನ ಸಂತೋಷ ಪ್ರತಿಯೊಬ್ಬರೂ ಇರೋಲ್ಲ ಇರ್ತಾರೆ ಅಂತ ಅಲ್ಲ ಎಷ್ಟೊಂದು ಜನ ಕಷ್ಟದ ಜೀವಿಗಳು ಇದ್ದಾರೆ ಸುಖದ್ ಜೀವಿಗಳು ಇದ್ದಾರೆ ಅವ್ರನ್ನ ನೋಡ್ಕೊಂಬಿಟ್ಟು ನಾವೂನೂ ಯಾವ ರೀತಿ ಇರ್ಬೋದು ಹೇಗೆ ಬದುಕ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅರಿತ್ಕೋಬೇಕು ಸಂತೋಷ ಅನ್ನೋದು ನಾವು ನಾವು ಬೆಳೆದು ಬಂದ ಪರಿಸರ ಬೆಳೆದು ಬಂದ ರೀತಿ ನೀತಿ ಮನೆಯಲ್ಲಿರುವಂಥ ವಾತಾವರಣ ಪ್ರತಿಯೊಂದು ನಡೆಯುತ್ತೆ ಸಂತೋಷ ಅನ್ನೋದು ಏನಂತಂದರೆ ನಾವು ಮನಸ್ಸಲ್ಲಿ ಬರೀ ಸಂತೋಷ ಅಂತ ಅನ್ಕೊಂಡರೆ ಏನಿಲ್ಲ ತುಂಬಾ ಹೇಗೆ ಅಂತಂದರೆ ಇವಾಗ ನಾನೂ ಸುಮ್ ಸುಮ್ಮನೆ ಇವು ಇವಾಗ ಸಂತೋಷ್ವಾಗಿದೀನಿ ಅಂತ ಹೇಳ್ಕೊಳೋಕ್ಕೆ ಆಗೋಲ್ಲ ಕೆಲವೊಬ್ಬರ ಜೀವನದಲ್ಲಿ ಏನೇನೋ ಆಗಿರುತ್ತೆ ಅನ್ಬೋಸಿರ್ತಾರೆ ನೋವನ್ನು ಕಂಡಿರ್ತಾರೆ ನಲಿವನ್ನು ಕಂಡಿರ್ತಾರೆ ಪ್ರತಿಯೊಂದುನೂ ಆಗು ಹೋಗುಗಳನ್ನು ನೋಡಿಬಿಟ್ಟು ನಾನು ಇವಾಗ ನನಗಿನ್ನ ನಾನು ಕೆಳಗೆ ಇರೋರನ್ನ ನೋಡಿಬಿಟ್ಟು ನಾನು ಸಂತೋಷ್ವಾಗಿದೀನಿ ಅಂತ ಹೇಳ್ಬೋದು ಯಾಕೆ ಅಂದರೆ ನಾನು ಮುಂಚಿನ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ಒಂಥರ ಸ್ಟ್ರಗಲ್ ಅಂತಾನೆ ಹೇಳ್ಬೋದು ಅದನ್ನು ಹೇಳೋಕ್ಕೆ ಬೇರೆ ವರ್ಡ್ಗಳಿಲ್ಲ ಇವಾಗ ತುಂಬಾ ಚೆನ್ನಾಗಿದಿನಿ ಚೆನ್ನಾಗು ಇರ್ತೀನಿ ಸಂತೋಷದಲ್ಲಿ ಆಮೇಲೆ ನಮ್ಮ ಸ್ಕೂ ನಾನು ಪ್ರಾಥಮಿಕ ಶಾಲೆಯಲ್ಲೂ ಆದರೂ ಅಷ್ಟೇನೇ ಅದೊಂದು ಲೈಫು ಅದು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಏನು ಮಾಡಿದಾರೆ ಅದು ಒಂಥರ ಆಗಿನ ಲೈಫನ್ನ ನಾನು ತುಂಬ ಎಂಜಾಯ್ ಮಾಡಿದೆ ಇವಾಗಲೂ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನಾವು ಊರಿಗೆ ಹೋದರೆ ಮೀಟ್ ಆಗ್ತೀವಿ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ತುಂಬ ಚೆನ್ನಾಗ್ ಹರಟೆ ಹೊಡಿತೀವಿ ಟ್ರಿಪ್ ಹೋಗ್ತೀವಿ ಈ ಥರದೆಲ್ಲ ಆಗಿದೆ ಆಮೇಲೆ ನೆಕ್ಸ್ಟು ಕ್ವಾಲ ಕಾಲೇಜ್ ಡೇಶು ಅಲ್ಲಿ ಏನು ಅಂತ ಅಂದರೆ ಅದೊಂದು ಲೈಫೇ ಬೇರೆ ಟರ್ನಿಂಗ್ ಏಜು ಅಂತಾನೇ ಹೇಳ್ಬೋದು ಒಂದು ರೀತಿಯಲ್ಲಿ ಆ ಥರದ್ ಒಂದು ಸಂತೋಷಾನ ನಾವು ಅನ್ಬೋಸಿದೀವಿ ಇವಾಗ ನಾನು ನನ್ನ ಬಾಲ್ಯದಿಂದ ಯಾಕೆ ಹೇಳ್ಕೊತ ಹೋಗ್ತಿದೀನಿ ಅಂತಂದರೆ ನಾನೂನು ಸಣ್ಣ ಪ್ರತಿಯೊಂದು ಒಂದು ಸಂತೋಷದ ದಿನಗಳನ್ನು ಅನ್ಬೋಸಿದೀನಿ ಅವಾಗ ಕಷ್ಟದ ದಿನಗಳನ್ನು ಅನ್ಬೋಸಿದೀನಿ ಅವಾಗೆಲ್ಲ ನಾವು ಎಕ್ಸಾಮ್ ಬಂತು ಅಂತಂದರೆ ಯಾಕಪ್ಪ ಓದಬೇಕು ಎಕ್ಸಾಮಲ್ಲಿ ಏನಿದೆ ನಮ್ಮನ್ನ ಹಾಗೆ ಪಾಸ್ ಮಾಡಿದರೆ ಆಗೋಲ್ವ ಅಂತ ಅನ್ಕೊತಿದ್ವಿ ಅದು ಅದು ಇವಾಗ ನಮ್ಗೆ ಅರ್ಥ ಆಗ್ತಿದೆ ನಮ್ಗೆ ಹೇಳಿಕೊಟ್ಟಿದ್ದು ನಮ್ಗೆ ಮುಂದಿನ ಜೀವನದಲ್ಲಿ ಯಾವ ರೀತಿ ನಾವು ಅಳ್ವಡಿಸ್ಕೊತೀವಿ ಯಾವ ರೀತಿ ಅದರಿಂದ ನಮ್ಗೆ ಉಪಯೋಗ ಆಗುತ್ತೆ ನಾವು ಹೇಗ್ ಸಂತೋಷವಾಗಿ ಜೀವನವನ್ನ ಸಾಗಿಸ್ಕೊಳೋದಕ್ಕೆ ಮೆಟ್ಟಿಲು ಅನ್ನೋದು ಇವಾಗ ನಮ್ಗೆ ಅರ್ಥ ಆಕೋಂತ ಹೋಗ್ತಾ ಇದೆ ಅರ್ಥ ಆಗಿದೆ ಇವಾಗೂ ಅಷ್ಟೇನೇ ನಮ್ಮ ಮಕ್ಕಳಿಗಾಯ್ತು ಮನೇಲಾಯ್ತು ಎಲ್ಲರಿಗೂ ನಾವು ಹೇಳೋದು ಅದನ್ನೇ ಚೆನ್ನಾಗ್ ಓದಬೇಕು ಇರಬೇಕು ಖುಷ್ ಖುಷಿಯಾಗೆ ಎಂಜಾಯ್ ಮಾಡಿಕೊಂಡೆ ಶ ಸ್ಕೂಲಿನಿಂದ ಪ್ರತಿಯೊಂದು ಸ್ನೇಹಿತರ ಜೊತೆಗಾಯಿತು ಮತ್ತು ನಮ್ಮ ಶಿಕ್ಷಕರ ಜೊತೆಗಾಯಿತು ತುಂಬಾ ಸಂತೋಷವಾಗಿ ಆಗಿನ ಜೀವನದ ದಿನಗಳನ್ನು ಹಾಳು ಮಾಡ್ಕೊಬೇಡಿರಿ ತುಂಬ ಸಂತೋಷವಾಗಿರಿ ಅಂತ ಹೇಳ್ಬೋದು